ನಾನು ಚಿಕ್ಕ ವಯಸ್ಸಿನಿಂದಲು ನನಗೆ ಸ್ಪೋರ್ಟ್ಸ್ ಮೇಲೆ ತುಂಬ ಆಸಕ್ತಿ ಇರೋದ್ರಿಂದ ನಾನು ಎಲ್ಲ ಥರದ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ ಆ್ಯಕ್ಟಿವಿಟಿಗಳಲ್ಲಿ ನಾನು ತೊಡಗಿಕೊಳ್ತಿದ್ದೆ ಮತ್ತು ನಾನು ಸ್ಪೋರ್ಟ್ಸ್ ಕಾಂಪಿಟೇಷನಲ್ಲಿ ತುಂಬ ಕಡೆ ಪಾರ್ಟಿಸಿಪೇಟ್ ಮಾಡಿದೀನಿ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ನಾವು ಚಿಕ್ಕೋನಿದ್ದಾಗ ಇವಾಗ ತಾಲೂಕು ಲೆವೆಲು ಹೋಬ್ಳಿ ಲೆವೆಲು ಮತ್ತು ಡಿಸ್ಟ್ರಿಕ್ ಲೆವೆಲು ಈ ರೀತಿ ಸ್ಪೋರ್ಟ್ಸ್ಗಳ್ನೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದೀವಿ ಆವಾಗೆಲ್ಲ ನಾವು ತುಂಬ ಜಾಸ್ತಿ ಮ್ಯಾರಥಾನ್ಗೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ರನ್ನಿಂಗಿಗೆಲ್ಲ ಯಾಕೆಂದರೆ ಅದನ್ನ ನಾವು ಇಂಡಿವಿಜುವಲ್ಲಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಯಾವುದೇ ರೀತಿ ಟೀಮ್ ಎಫರ್ಟ್ ಇರಲ್ಲ ಮತ್ತು ಆವಾಗೆಲ್ಲ ನಾನು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಅಂದರೆ ದಿನ ದಿನನಿತ್ಯ ಬೆಳಗ್ಗೆ ಎರಡು ಅವರು ಸಂಜೆ ಎರಡು ಅವರ್ ನಾನು ಹೋಗ್ ಗ್ರೌಂಡಲ್ಲಿ ನಾನು ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಆವಾಗೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಯಾಕೆಂದರೆ ಆವಾಗೆಲ್ಲ ನಮಗೆ ಮೊಬೈಲು ಕಂಪೀಟರು ಈ ರೀತಿ ನಮಗೆ ಸಿಕ್ತಿರಲಿಲ್ಲ ಆದ್ರಿಂದ ನಾವು ಜಾಸ್ತಿ ಹೋಗಿ ಸ್ಪೋರ್ಟ್ಸಲ್ಲೇ ನಾವು ಕಾಲ ಕಳೀತಿದ್ವಿ ಮತ್ತು ಆವಾಗಲು ಕೂಡ ನಾವು ಎಲ್ಲ ತುಂಬ ಪ್ರ್ಯಾಕ್ಟೀಸಿರೋದರಿಂದ ನಾವು ತುಂಬ ಚೆನ್ನಾಗಿ ಓಡ್ತಿದ್ವಿ ಅಂತ ಹೇಳ್ಬೋದು ಮತ್ತು ನಾನು ಮ್ಯಾರಥಾನಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ನಾನು ಅಲ್ಲಿ ವಿಜಯಶಾಲಿ ಆಗಿದೀನಿ ಸುಮಾರು ಇದರಲ್ಲಿ ಸ್ಕೂಲ್ ಲೆವೆಲಲ್ಲೆಲ್ಲ ನಾವು ಗೆದ್ದಿದೀನಿ ಮತ್ತು ಕಾಲೇಜ್ ಲೆವೆಲಲ್ಲು ನಾನು ಸ್ಪೋರ್ಟ್ಸಲ್ಲಿ ಗೆದ್ದಿದೀನಿ ಆನಂತರ ನಾನು ಡಿಸ್ಟ್ರಿಕ್ ಲೆವೆಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ ಆದರೆ ಒಂದು ತಕ್ಕಮಟ್ಟಿಗೆ ಆವಾಗೆಲ್ಲ ಓಡ್ತಿದ್ದೆ ಮತ್ತತು ಇನ್ನು ಯಾವ್ದರ ಇವಾಗ ದಸರಾ ದಸರಾ ಇದರಲ್ಲೆಲ್ಲ ಆಯೋಜಿಸ್ತಿದ್ರು ಆವಾಗ್ಲು ಕೂಡ ಆವಾಗಲೂ ಕೂಡ ನಾವೆಲ್ಲ ತುಂಬ ಹೋಗಿ ಮ್ಯಾರಥಾನಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಈ ರೀತಿ ನಾನು ಇದು ಯಾವುದೇ ರೀತಿ ಇವಾಗ ನಾವು ಚಿಕ್ಕಬಳ್ಳಾಪುರದಲ್ಲಿರ್ತಿವಿ ಆದರೆ ನಾನು ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ನಾವು ಸ್ಪೋರ್ಟ್ಸ್ ಆಡ್ತಿರಲಿಲ್ಲ ಇವಾಗ ಏನಾರ ಬೆಂಗ್ಳೂರಲ್ಲಿ ಆದರೆ ದಸರಾ ಕಪ್ ನಡೀತಿದ್ರೆ ನಾವು ಚಿಕ್ಕಬಳ್ಳಾಪುರದಿಂದನು ಐವತ್ತು ಕಿಲೋಮೀಟರ್ ದೂರ ಅಷ್ಟೇ ಇದಿ ಇದರಿಂದ ಬೆಂಗಳೂರಿಗೆ ಆವಾಗಲೂ ಕೂಡ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ನಾನು ನನ್ನ ಗೆಳೆಯರೆಲ್ಲ ಈ ರೀತಿ ನಾವು ತುಂಬ ಸುಂದರವಾಗಿ ತುಂಬ ಸಂತೋಷವಾಗಿ ನಗು ನಗ್ತಾ ನಾವು ನಮ್ಮ ಜೀವನವನ್ನು ನಾವು ಕಳೀತಿದ್ವಿ ಮತ್ತು ಈ ರೀತಿ ನಾವು ಕ್ರೀಡೆಗೆ ಒತ್ತನ್ನು ಕೊಡ್ತಿದ್ವಿ ಮತ್ತು ರನ್ನಿಂಗು ಅದು ನಮ್ಮ ಜೀವನಶೈಲಿನೇ ಆಗಿ ಓ ಅದು ರೂಢಿಯಾಗ್ಬುಡ್ತು ಯಾವುದೇ ಕಾರಣ ಈಗಲೂ ಕೂಡ ನಾನು ದಿನನಿತ್ಯ ನಾನು ಬೆಳಗ್ಗೆ ಎದ್ದು ಜಾಗಿಂಗು ವಾಕಿಂಗು ಎಲ್ಲ ಮಾಡ್ತೀನಿ ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆದು ಆರೋಗ್ಯಕ್ಕೆ ಒಳ್ಳೆದು ಮನಸಿಗೂ ಒಳ್ಳೆದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನನ್ನ ರನ್ನಿಂಗ್ ಅಭ್ಯಾಸವನ್ನ ನಾನು ರೂಢಿಸ್ಕೊಂಡು ನಡೆಸ್ಕೊಂಬಂದಿದೀನಿ